ನಮ್ಮ ನಗರದಲ್ಲಿ ನಾನು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಎಲ್ಲ ಕಾಲ್ಲೇಜು ಹೊ ಹೋಗಿ ಹೋಗಬೇಕಾದ್ರೆ ಗ್ರಂಥಾಲಯ ಅಂತಾನೆ ಅವಾಗೇ ನಾವು ನೋಡಿದ್ದು ಗ್ರಂಥಾಲಯ ಅಲ್ಲಿ ಇರುತ್ತೆ ಅದರಿಂದ ಅಲ್ಲೆಲ್ಲ ಬುಕ್ಸುಗಳು ಪುಸ್ತಕಗಳೆಲ್ಲ ಇರುತ್ತೆ ಅಲ್ಲಿ ತಗೊಂಡು ಓದಬೇಕಂತ ನಮಗೆ ಮೊದಲ ಸಮಯ ಅವಾಗ್ಲೇ ನಮಗೆ ಗೊತ್ತಾಗಿದ್ದು ಗ್ರಂಥಾಲಯದಲ್ಲಿ ಬುಕ್ ಸಿಗುತ್ತೆ ಅಲ್ಲಿ ಓದಕ್ಕೆ ನಮ್ಗೆ ಅವಕಾಶ ಇರುತ್ತಂತೇಳ್ಬಿಟ್ಟು ಹೀಗೆ ನನ್ನ ಗೆಳತಿ ನಾವು ಕಾಲೇಜಲ್ಲಿ ಓದ್ಬೇಕಾದ್ರೆ ನಮಗೆ ಅದು ಬುಕ್ಸು ತೊಗೊಳ್ಳೋ ಅಷ್ಟು ನಮ್ಮ ತಂದೆ ತಾಯಿಗಳಲ್ಲಿ ಕೊಡಿಸೋ ಅಷ್ಟು ಶಕ್ತಿ ಇರಲಿಲ್ಲ ಕಾಲೇಜಲ್ಲಿ ಬುಕ್ಸು ಯಾವ್ದೋ ಒಂದೋ ಎರಡೋ ಕೊಡಿಸಿರೋರು ಇನ್ನು ಮಿಕ್ಕಿದ್ದೆಲ್ಲ ಏನು ಮಾಡೋದು ಎಲ್ಲಿ ಓದ್ಕೊಳ್ಳೋದು ಅಂತ ಅವಾಗ ಯೋಚನೆ ನಾನೊಂದು ಪುಟ್ಟ ಹಳ್ಳಿಯಿಂದ ಬಂದು ನಗರದಲ್ಲಿ ಓದೋಕ್ಕೆ ಕಾಲೇಜ್ ಇಲ್ಲಿ ಸೇರಿಕೊಂಡಿದ್ದೆ ಸೇರಿಸಿದ್ರು ಆ ಆವ ಹಾ ಆ ಸಮಯದಲ್ಲಿ ನನ್ನ ಗೆಳತಿ ಹೇಳಿದ್ಲು ಇಲ್ಲ ಇಲ್ಲಿ ಲೈಬ್ರರಿ ಅಂತ ಗ್ರಂಥಾಲಯ ಇರು ಇರುತ್ತಲ್ಲಿ ಅಲ್ ಹೋದ್ರೆ ನಮ್ಮ ನಮಗೆಲ್ಲ ಓದಕ್ಕೆ ನಾವು ಏನು ಬುಕ್ಸುಗಳು ಓದಕ್ಕೆ ನಾವು ಆಸಕ್ತಿ ಪಡ್ತೀವೋ ಅದು ಎಲ್ಲ ಬುಕ್ಸುಗಳು ಅಲ್ಲಿ ಸಿಗುತ್ತೆ ಅಲ್ ಹೋದ್ರೆ ಸ ಉಪಾಧ್ಯಾಯರು ನ ನಮಗೆ ಕೊಡ್ತಾರೆ ನಮಗೆ ಯಾವ ಬುಕ್ಸ್ ಕೇಳಿದರೆ ಆ ಬುಕ್ಸ್ ಕೊಡ್ತಾರೆ ಅಂತ ಹೇಳ್ತ್ ಹೇಳ್ತಿದ್ಲು ನಾನು ನನ್ನ ಗೆಳತಿ ಅವಾಗ ಹೋಗಿ ನಮಗೆ ಓದ್ಕೋಬೇಕ್ ಅಂದಾಗ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸಮಯ ಇದ್ದಾಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಓದ್ತಾ ಇದ್ವಿ ಕೆಲವೊಂದು ಕಥೆ ರೂಪದಲ್ಲಿ ಕಥೆ ಬುಕ್ಸ್ ಇರ್ತಾ ಇದ್ದವು ಕೆಲವೊಂದು ರಾಜಕೀಯದಲ್ಲಿ ರಾಜಕೀಯದ ಬುಕ್ಸುಗಳು ಇರ್ತಿದ್ದವು ಮತ್ತು ಕಾಲೇಜಿಗೆ ಸಮ್ ಓದು ಓದಲಿಕ್ಕೆ ಸಂಬಂದ್ಪಟ್ಟಂತ ಬುಕ್ಸುಗಳು ಇರ್ತಾ ಇದ್ದವು ಆ ವರ್ಷದ ಏನು ಬುಕ್ಸುಗಳು ಇರ್ತಾ ಇದ್ದವು ಅವು ಸಮಾಜಶಾಸ್ತ್ರ ಆಗಿರಬೋದು ಒಂದು ರಾಜ್ಯಶಾಸ್ತ್ರ ಆಗಿರ್ಬೌದು ಅರ್ಥಶಾಸ್ತ್ರದ್ದು ಬುಕ್ಸ್ ಆಗಿರ್ಬೋದು ಮತ್ತು ಸಮಾಜಶಾಸ್ತ್ರ ಇದೆಲ್ಲ ಬುಕ್ಸುಗಳನ್ನು ನಾವು ಅಲ್ಲಿ ಓದು ಓದಿದ್ದು ನೆನಪಾಗುತ್ತೆ ತುಂಬ ಖುಷಿಯಾಗುತ್ತೆ ನಾವು ಒಂದು ಹಳ್ಳಿಂದ ಬಂದ್ಬಿಟ್ಟು ನಗರಕ್ಕೆ ಬಂದ್ಬಿಟ್ಟು ಗ್ರಂಥಾಲಯದಲ್ಲಿ ಬುಕ್ಸು ತಗೊಂಡು ಅಲ್ಲಿ ಓದೋಂಥ ಅವಕಾಶ ಒಂದು ಸರ್ಕಾರ ಅದು ಮಕ್ಕಳಿಗೆ ಅದೊಂದು ಅವಕಾಶ ಮಾಡಿರೋದ್ರಿಂದ ತುಂಬ ಎಷ್ಟೋ ಹಳ್ಳಿಯಿಂದ ಅಥವಾ ತುಂಬ ಬಡತನದಲ್ಲಿ ಬಂದಿರೋಂಥ ಮಕ್ಕಳಿಗೆ ಓದುವಂಥ ಆಸಕ್ತಿ ಇದ್ದರೂ ಅಲ್ಲಿ ತಂದೆ ತಾಯಿಗಳು ಅವರಿಗೆ ಕೊಡ್ಸ ಅದು ಅವ್ರಿಗೆ ಕೊಡ್ಸುವಂಥ ಶಕ್ತಿ ಇರೋಲ್ಲ ಅವ್ರು ಕೇಳಿದ ಪೆನ್ನು ಪುಸ್ತಕಗಳು ಯಾವುದೇ ಆಗಿರ್ಬೋದು ಕೊಡ್ಸುವಂಥ ಶಕ್ತಿ ಇಲ್ಲದೇ ಇರುವಾಗ ಒಂದು ಲೈಬ್ರೆರಿಯಲ್ಲಿ ಉಚಿತವಾಗಿ ಬುಕ್ಸು ಸಿಕ್ಕುವಲ್ಲಿ ಅಲ್ಲಿ ಜ್ಞಾನನ್ನ ತಿಳ್ಕಳಾಂಥ ಅವಕಾಶ ಇರುತ್ತಂದರೆ ಆ ಒಂದು ವಿದ್ಯಾರ್ಥಿಗೆ ಅದಕ್ಕಿಂತ ಒಳ್ಳೇದ್ಯಾವ್ದೂ ಇಲ್ಲ ಅಂತ ಹೇಳ್ಬೋದು ತುಂಬ ಖುಷಿ ಆಗುತ್ತೆ ನಮಗೆ ಆ ಥರ ಎಲ್ಲರೂ ನಾನೊಬ್ಬಳೇ ಅಂತಲ್ಲ ತುಂಬ ಜನ ಅಲ್ಲಿ ಎಷ್ಟು ವರ್ಷದಲ್ಲಿ ಅಷ್ಟು ವರ್ಷದಲ್ಲಿ ಎಷ್ಟು ಜನ ಓದಿದರೋ ಅವ್ರಿಗೆಲ್ಲರ್ಗೂ ಅದೊಂದು ಉಪಯೋಗ ತುಂಬ ಉಪಯೋಗ ಆಗ್ತಿತ್ತು ನನ್ನ ಫ್ರೆಂಡ್ಸು ಅವರು ನನ್ನ ಗೆಳತಿ ಅವ್ರ ತಂದೆ ತಾಯಿ ಅವರು ತುಂಬ ಬಡತನದಲ್ಲಿ ಹುಟ್ಟ್ ಬೆಳೆದಿರವ್ರು ಆದ್ರೂನೂ ಅವಳಿಗೆ ಓದ್ಬೇಕನ್ನೋ ಆಸೆ ತುಂಬ ಇತ್ತು ನಾನು ನನ್ನ ಗೆಳತಿ ಕೂತ್ಕೊಂಡಾಗ ನಾವು ಓದ್ತಾ ಇದ್ದ ಬುಕ್ಸುಗಳು ಎಲ್ಲ ಒಂದು ನಮಗೆ ಆ ತರಗತಿಗೆ ಏನು ಬೇಕಾಗಿತ್ತು ಏನು ಆ ತರಗತಿ ಒಳಗೆ ಆ ದ್ವಿತೀಯ ಪಿ ಯು ಕಾಲೆ ಕಾಲೇಜು ದ್ವಿತೀಯ ಪಿ ಯು ಸಿ ಅದು ದರ್ಜೆ ದ್ವಿತೀಯ ದರ್ಜೇಲಿ ಏನು ಓದಬೇಕಾಗಿತ್ತೋ ಆ ಟೈಮಲ್ಲೇ ನಾವು ತುಂಬ ಓದಿದ್ದು ಅಂತ ಹೇಳ್ಬೋದು ಆ ಬುಕ್ಸ್ ಎಲ್ಲಗಳ್ನ್ ತಗೊಂಡು ಸಮಾಜಶಾಸ್ತ್ರ ತುಂಬ ನನಗೆ ನನಗೆ ತುಂಬ ಇಷ್ಟ ಆಗಿದ್ದಂಥ ಬುಕ್ಸ್ ಅಂದರೆ ನನಗೆ ರಾಜ್ಯಶಾಸ್ತ್ರದ ಬುಕ್ಸುಗಳು ಮತ್ತು ಸಮಾಜಶಾಸ್ತ್ರದ ಬುಕ್ಸುಗಳು ಏ ಅರ್ಥಶಾಸ್ತ್ರ ಅಂದರೆ ಅಸ್ ಅದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ನನಗೆ ಅದು ನನಗೆ ಯಾವಾಗಲೂ ಅದು ಕಷ್ಟ ಅನ್ನಿಸ್ತಿತ್ತು ಇವಾಗ ನೋಡ್ಕೊಂಡ್ರೆ ಇಸ್ ಇಷ್ಟು ಈಸಿ ಇರೋದು ಎಲ್ಲ ನಮ್ಮ ಸುತ್ತ ಪರಿಸರದಲ್ಲಿ ಏನು ಮಾರ್ಕೆಟ್ಟೆಲ್ಲ ಆಗ್ತಾ ಇದೆಯಲ್ಲ ಅದರಿಂದನೇ ಅದು ಅಂತ ಈಗ ಅರ್ಥ ಆಗು ಅರ್ಥ ಆಗ್ತಿದೆ ನೆನೆಸ್ಕೊಂಡಾಗ ಬಟ್ ಆದರೆ ಅದು ಅವಾಗ ಕಷ್ಟ ಅನ್ನಿಸ್ತಿತ್ತು ನಾನು ಜಾಸ್ತಿ ಸಮಾಜಶಾಸ್ತ್ರ ಅದು ಹೆಣ್ಮಕ್ಳು ಎಲ್ಲ ಒಂದು ನಮ್ಮ ಸಮಾಜದಲ್ಲಿ ಏನು ಆಗುಹೋಗುಗಳೆಲ್ಲ ಇದ್ವೋ ಅದೇ ಅದೆಲ್ಲ ಅಲ್ಲಿ ಇರೋದರಿಂದ ಬೇಗ ಅದು ಅರ್ಥ ಆಗ್ತಿತ್ತು ಪ ಅದು ಏನು ಅಂತೀವಿ ಬ ಅದು ಸಮಾಜಶಾಸ್ತ್ರದ ಬುಕ್ಸ್ ಓದ್ಬೇಕಾದ್ರೆ ಎಲ್ಲ ನಮಗೆ ಬೇಗ ಅರ್ಥ ಆಗ್ತಿದ್ದು ಯಾಕಂದರೆ ಎಲ್ಲ ನಮ್ಮ ಸುತ್ತಮುತ್ತ ಆಗ್ತಿರೋ ಘಟನೆಗಳ ಬಗ್ಗೆನೇ ಅಲ್ಲಿ ಅಲ್ಲಿ ಒಂದು ಕಥೆ ಒಂದು ಪಾಠದ ರೂಪದಲ್ಲಿ ಇರ್ತಿರ ಇರ್ತಿರೋದ್ರಿಂದ ಎಲ್ಲ ಹಿಂದಿನ್ ಕಾಲದಲ್ಲಿ ಹೆಣ್ಮಕ್ಕಳು ಎಲ್ಲ ಏನು ಅನ್ಭವಿಸ್ಕಂಡು ಅದನ್ನ ದಾಟಿ ಇಲ್ಲೀವರೆಗೂ ಬಂದಿದಾರೋ ಅದ್ರ ಬಗ್ಗೆ ಆಗಿರ್ಬೋದು ಅವರು ಪಟ್ಟ ಕಷ್ಟಗಳ್ದಾಗಿರ್ಬೋದು ಆದರೆ ಅತ್ತೆ ಮನೆ ಗಂಡ ಸಮಾಜದಲ್ಲಿ ಒಂದು ಏನೇನೋ ಅವರು ಎದ್ರುಸ್ಕೊಂಡ್ ಬಂದಿದ್ರೋ ಅದೆಲ್ಲ ಇರ್ತಾ ಇತ್ತು ಓ ಇ ನಮ್ಗೆ ಅವಾಗ ಅನ್ನಿಸ್ತಿತ್ತು ಹೀಗೂ ಹೀಗೆಲ್ಲ ಇತ್ತಾ ಅಂದರೆ ಹಿಂದಿನ ಕಾಲಕ್ಕೆ ಹೋಲ್ಸ್ಕೊಂಡ್ರೆ ಇವಾಗ ನಾವು ಎಷ್ಟು ಚೆನ್ನಾಗಿದಿವಲ್ಲ ಎಷ್ಟೆಲ್ಲ ಅವ್ಕಾಶಗಳು ನಮ್ಗೆ ಇದೆಯಲ್ಲ ಅಂತ ನಮಗೆ ಖುಷಿಯಾಗುತ್ತೆ ಅವ್ರಷ್ಟು ನಾವು ಕಷ್ಟ ಪಡಲಿಲ್ಲ ಅಂತ ಅನ್ನಿಸುತ್ತೆ